ಭಾರತದ ಜನಪ್ರಿಯ ಕ್ರೀಡೆಗಳು ಕಬಡ್ಡಿ ಹಾಕಿ ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಹಾಗೆ ಜನಪ್ರಿಯ ಕ್ರೀಡಾಳುಗಳು ಎಂದರೆ ಸಚಿನ್ ತೆಂಡುಲ್ಕರ್ ಆಗ್ಬೋದು ವಿರಾಟ್ ಕೊಹ್ಲಿ ನೀರಜ್ ಚೋಪ್ರಾ ಮೀರಾಬಾಯಿ ಚಾನು ಮೇರಿ ಕೋಮ್ ಪಿ ಟಿ ಉಷಾ